ಹತ್ತು ಸಾವಿರದ ಎಂಟುನೂರ ತೊಂಬತ್ತೆಂಟು ಎರಡು ಲಕ್ಷದ ನಲ್ವತ್ತೈದು ಸಾವಿರದ ಏಳುನೂರ ಎಪ್ಪತ್ತೆರಡು ಐವತ್ತು ಸಾವಿರದ ನಾನೂರ ಇಪ್ಪತ್ನಾಲ್ಕು ಎಂಬತ್ತೆರಡು ಸಾವಿರದ ಏಳುನೂರ ನಲವತ್ತೈದು ಐದು ಲಕ್ಷದ ಇಪ್ಪತ್ತೈದು ಸಾವಿರದ ನಾನೂರ ಐವತ್ನಾಲ್ಕು